ನನಗೆ ಇಷ್ಟವಾಗಿರುದಂತಂದ್ರೆ ಅನಾರ್ಕಲಿ ಸೂಟು ಇವರು ಬಾಲಿವುಡ್ ನಟಿಯಾದಂಥ ಪ್ರಿಯಾಂಕ ಚೋಪ್ರಾ ಅವ್ರು ಧರಿಸಿದ್ದಾರೆ ಈ ಸೂಟ್ ಹೇಗಿರುತ್ತೆ ಅಂತ ಅಂದರೆ ಉದ್ದವಾಗಿದ್ದು ಫ್ರಾಕ್ ಶೈಲಿಯಲ್ಲಿ ಮುಂಭಾಗದಲ್ಲಿ ಮಾಡಲ್ಪಟ್ಟಿದೆ ಮತ್ತು ಲೆಗ್ಗಿನ್ ಶೈಲಿಯಲ್ಲಿ ಲೆಗ್ಗಿನ್ ಶೈಲಿಯಲ್ಲಿ ಕೆಳಭಾಗವನ್ನು ಹೊಂದಿದೆ ಅನಾರ್ಕಲಿಯನ್ನು ಉತ್ತರ ಭಾರತದಲ್ಲಿ ಕೆಲವು ಮಹಿಳೆಯರು ಧರಿಸುತ್ತಾರೆ ಮತ್ತು ಹೆಚ್ಚಾಗಿ ಪಾಕಿಸ್ತಾನ ಮತ್ತು ಮಧ್ಯ ಪ್ರಾಚ್ಯದಲ್ಲಿ ಕಂಡುಬರುತ್ತದೆ ಅನಾರ್ಕಲಿ ಸೂಟ್ ಸೂಟು ನೆಲದಿಂದ ಉದ್ದದ ಅನಾರ್ಕಲಿ ಶೈಲಿಗಳನ್ನು ಒಳಗೊಂಡಿರುತ್ತೆ ವಿವಿಧ ಉದ್ದಗಳು ಮತ್ತು ಕಸೂತಿಗಳಲ್ಲಿ ಬದಲಾಗುತ್ತದೆ ಅನೇಕ ಮಹಿಳೆಯರು ಮದುವೆ ಕಾರ್ಯಕ್ರಮಗಳಿಗೆ ಮತ್ತು ಸಮಾರಂಭಗಳಿಗೆ ಭಾರತದ ಕಸೂತಿ ಅನಾರ್ಕಲಿ ಸೂಟ್ಗಳನ್ನು ಆಯ್ಕೆ ಮಾಡುತ್ತಾರೆ